ಹಾಂ ಹೇಳಿ

ಹಾಂ ಓಕೆ ಇವಾಗ ನೀನು ಪಿ ಯು ಸಿಯಲ್ಲಿ ನೋಡು ಮೂರು ಥರ ಇರುತ್ತೆ ಆರ್ಟ್ಸು ಕಾಮರ್ಸು ಸೈನ್ಸು ಸ್ ಇವಾಗ ಸೈನ್ಸ್ ತೊಕೊಂಡು ಇವಾಗ ಆರ್ಟ್ಸ್ ತೊಗೊಂಡ್ರೆ ನೀನು ಬಿ ಎ ಮಾಡ್ಬೋದು ನಂತರ ಬಿ ಎಡ್ ಮಾಡ್ಬೋದು ಡಿ ಎಡ್ ಮಾಡ್ಬೋದು ಹಾಗೇ ಕಾಮರ್ಸ್ ತೊಗೊಂಡ್ರೆ ಎಮ್ ಕಾಮ್ ಮಾಡ್ಬೋದು ಎಮ್ ಬಿ ಎ ಮತ್ತು ಬಿ ಸಿ ಎ ಕೂಡ ಮಾಡ್ಬೋದು ಎಮ್ ಸಿ ಎ ಕೂಡ ಮಾಡ್ಬೋದು ಹಾಗೇ ಹಾಗೇ ಸೈನ್ಸ್ ನೀನು ತೊಗೊಂಡಿಕ್ ತೊಗೊಳ್ಳಿಕ್ಕೆ ಇಷ್ಟ ಇದೆ ಅಂದರೆ ಇಂಜಿನಿಯರಿಂಗ್ ಹೋಗ್ಬೋದು ಬಿ ಸಿ ಎನೂ ಮಾಡ್ಬೋದು ಎಮ್ ಸಿ ಎ ಕೂಡ ಮಾಡ್ಬೋದು ಎಮ್ ಬಿ ಬಿ ಎಸ್ ಕೂಡಾ ಮಾಡ್ಬೋದು ಹಾಗೇ ಬಯೋ ಸಬ್ಜೆಕ್ಟ್ ತೊಗೊಂಡ್ರೆ ಎಗ್ರಿಕಲ್ಚರಿಗೂ ಕೂಡ ಹೋಗಲಿಕ್ಕೆ ಅವಕಾಶ ಇರುತ್ತೆ ಹಾಂ ಇವಾಗ ಬಿ ಎಡ್ ಮಾಡಿದರೆ ಟೀಚರ್ ಪೋಸ್ಟ್ ಲೆಕ್ಚರ್ ಪೋಸ್ಟ್ಗೆ ಕೂಡ ಹೋಗ್ಬೋದು

ಇವಾಗ ನೀನು ಸೈನ್ಸ್ ತೊಗೊಂಡರೆ ಇಂಜಿನಿಯರಿಂಗ್ ಹೋಗ್ಬೋದು ಡಾಕ್ಟ್ರಿಗೆ ಹೋಗ್ಬೋದು ಬೇರೆ ಬೇರೆ ಕಂಪೆನಿ ಜಾಬ್ ಎಲ್ಲ ಸಿಕ್ತದೆ ಕಾಮರ್ಸ್ ಮಾಡಿದರೆ ಬ್ಯಾಂಕು ಫೈನಾನ್ಸ್ ಬಿಸ್ನೆಸ್ಸು ಎಲ್ಲ ಹೋಗ್ಬೋದು

ಆರ್ಟ್ಸ್ ಮಾಡಿದ್ರೆ ಇದು ಎಲ್ಲ ಟೀಚರ್ ಪೋಸ್ಟ್ ಲೆಕ್ಚರ್ ಪೋಸ್ಟ್ಗೆ ಹೋಗ್ಬೋದು

ಹಾಂ ಇವಾಗ ನಾನು ಏನು ಅಂತೀನಿ ಅಂದರೆ ಬೇರೆಯವ್ರು ಫೋರ್ಸ್ ಮಾಡ್ತಾರೆ ಅಂತ ನೀನು ಹೋಗಿ ಹೋಗ್ಲಿಕ್ಕೆ ಹೋಗಬೇಡ ನಿನ್ಗೆ ಏನು ಇಷ್ಟ ಇದೆ ಅದೇ ನೀನು ಮಾಡು ಅಂತ ನಾನು ಹೇಳೋದು ಇವಾಗ ನಿನಗೆ ಸೈನ್ಸಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ಸೈನ್ಸ್ ಮಾಡು ಆರ್ಟ್ಸಲ್ಲಿದ್ದರೆ ಆರ್ಟ್ಸ್ ಮಾಡು ಕಾಮರ್ಸಿದ್ದರೆ ಕಾಮರ್ಸ್ ಮಾಡ್ಬೋದು ಯಾವುದೇ ಕೋರ್ಸಾದರೂ ಬೇರೆ ಬೇರೆ ಕಂಪನಿಗೆ ಹೋಗಿ ಹೋಗ್ಲಿಕ್ಕೆ ಆಗುತ್ತೆ ನಮಗೆ ಅಲ್ಲವಾ ಸೊ ನೀನು ಯಾವ್ದು ಬೇಕಾದರು ಚೂಸ್ ಮಾಡು ಸ್ವಲ್ಪ ಕಾ ಇದು ನೋಡಿ ಡಿಸಿಷನ್ ತಗೋ ಹಾಂ ನೈನ್ ನೈನ್ಟಿ ಪ್ಲಸ್

ನೈನ್ಟಿ ಪ್ಲಸ್ ಅಂದರೆ ನೈನ್ಟಿ ಎಬೋ ಆಗಿದೆ ಅಂದರೆ ನೀನು ಸೈನ್ಸ್ ತೊಗೊಳ್ಬಹುದು ಅದ್ರಲ್ಲಿ ಏನಿಲ್ಲ ನೀನು ಅದರಲ್ಲಿ ಡಾಕ್ಟ್ರಿಗೂ ಕೂಡ ಹೋಗ್ಬೋದು ಇಂಜಿನಿಯರಿಂಗ್ ತುಂಬ ಕೋರ್ಸ್ ಇದ್ದಾವೆ ನೋಡು

ಓಕೆ ಓಕೆ ಓಕೆ